ಹಾಂ ಜ್ಯೋತಿ ಟ್ರಾವೆಲರ್ಸಾ ಹಾಂ ನಾವು ಒಟ್ಟು ಶಿವಗಿರಿ ದೇವ್ಸ್ಥಾನಕ್ಕೆ ಹೋಗ್ಬೇಕಾಗಿತ್ ರೀ ಹ್ಞೂ ರೀ ನಾವು ಒಂದು ನಲ್ವತ್ತು ಮಂದಿನ ಹಾಕೀವಿ ರೀ ಟೂರಿಸ್ಟ್ ಗಾಡಿ ಬೇಕಾಗಿತ್ತು ಹ್ಞೂ ರೀ ಏಯ್ ಅದೇ ಅದೇ ಶಿವಗಿರಿ ದೇವಸ್ಥಾನಕ್ಕೆ ಹೊಗ್ಬೇಕಾಗಿತ್ರೀ ಅಲ್ಲೇ ನಮ್ಗೆ ನಡುಕ್ ಊಟ ನಾಷ್ಟ ಅಂಥದ್ದೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀರ ರೀ

ಕಿಲೋಮೀಟ್ರು ಲೆಕ್ಕರೇ ಏಯ್ ನೋಡಿರಿ ಸಮ್ ಹುಡುಗ ಸಣ್ಣ ಹುಡ್ಗುರು ಇದಾರೆ ಹುಡ್ಗುರ್ನ ಕರ್ಕೊಂಡು ಹೋಗೋದಾ ಮತ್ತೆ ಅಲ್ಲೇ ಮಕ್ಕಳನ್ನ ನಡುಕ್ ಯಾವ್ದಕಾರೂ ಇದು ಆತಂದ್ರೆ ಮಕ್ಕಳಿಗೆ ಬಂದಾಗ ಸ್ವಲ್ಪ ಇದನ್ನು ಅನ್ಕೂಲದ್ದು ಮಾಡಿರಿ ಅಲ್ಲಿ ಎತ್ತಾಕೋದು ಮತ್ತು ಅವ್ರಿಗೆ ಹಾಲ್ಟಿಗೆ ಹ್ಞೂ ರೀ ಊಟದ್ದು ಎಲ್ಲ ಕ್ವಾಲಿಟಿ ಇರ್ಬೇಕ್ ರೀ ಊಟ ನಾಷ್ಟ ಎಲ್ಲ ಸ್ವಲ್ಪ ಕ್ವಾಲಿಟಿ ಚೊಲೋ ಕೊಡಿ ರೀ ಚೊಲೋ ಇದಾವೆ ರೀ ಹ್ಞೂ ರೀ ಆಮೇಲೆ ಹ್ಞೂ ರೀ ಅಲ್ಲಿ ಬರೋ ಮುನ್ನ ಮತ್ತೆ ನಿಮಗೆ ಟೈಮು ಸೇವ್ ಆತು ಅಂದ್ರೆ ಬರೋ ಮುಂದೆ ತಾಜ್ ಮಹಲ್ ಅದು ತೋರ್ಸ್ಕೊಂಡು ಬರ್ಬೇಕ್ ರೀ ತಾಜ್ ಮಹಲ್ ಗೋಳ ಗುಮ್ಮಟ ರೀ ಗೋಳ ಸಾರಿ ಗೋಳ ತಾಜ್ ಮಹಲಲ್ಲ ಗೋಳ ಗುಮ್ಮಟ ಅದು ತೋರಿಸ್ಕೊಂಡು ಏಯ್ ಇಲ್ಲ ಇಲ್ಲ ರೀ ಬಂದಟ ಕಿಲೋಮೀಟ್ರು ರೇಟ್ ಅದು ಮಾತಾಡ್ಕೊಂಡು ಹೋಗಿ ರೀ ಹಾಗಾರೆ